ಹೇಳಿ ಮ್ಯಾಮ್ ನಮಸ್ತೆ ಹೇಳಿ ಹಾಂ ಓಕೆ ಮೇಡಮ್ ಇದು ಯಾರು ಹೇಳಿದ್ದು ನಿಮಗೆ ಓ ಓಕೆ ಓಕೆ

ಹ್ಞೂ ಓಕೆ ಓಕೆ ಎಷ್ಟು ಆಯ್ತು ಮೇಡಮ್ ಏಜ್ ಈಗ ನಿಮಗೆ ಹೌದಾ ಯಾವಾಗಿಂದ ಇದು ಶುರುವಾಗಿದ್ದು ಪಿ ಸಿ ಓ ಡಿ ಓಕೆ ಎ ಎಷ್ಟು ವರ್ಷದಿಂದ ಒನ್ ಇಯರು ಓಕೆ ಓಕೆ ಓಕೆ ಏನಿಲ್ಲ ಮೇಡಮ್ ಇದು ಒಂದು ಪುಡ್ಡಿಂದ ನಮ್ದು ಎಲ್ತ್ ಚೆನ್ನಾಗಿ ಮಾಡ್ಕೊಳ್ಳೋದು ಅಂದರೆ ಒಂದು ತಿಂಡಿ ಬದಲು ಇದು ಇರುತ್ತೆ ಅಂದರೆ ಈಗ ನಮ್ಮದು ವಾಟ್ರ್ ಇಂಟೆಕ್ ಎಲ್ಲ ಕಮ್ಮಿ ಆಗಿರುತ್ತೆ ಮತ್ತು ಒಳ್ಳೆ ಫುಡ್ಡೆಲ್ಲ ಏನು ತಗೊಳ್ಳಲ್ವಲ್ಲ ನಾವು ಆ ಥರ ಎಲ್ಲ ನಮ್ಮದು ನಮ್ದು ವೆಲ್ನೆಸ್ ಸೆಂಟರಲ್ಲಿ ಹೇಳಿ ಕೊಡ್ತಾರೆ ನೀವು ಫ್ರೀ ಇದ್ದರೆ ಬನ್ನಿ ಮೇಡಮ್ ಎಲ್ಲನೂ ಇಲ್ಲಿ ಹೇಳಿ ಕೊಡ್ತಾರೆ ಆ ಥರ ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ಚೆನ್ನಾಗಾಗುತ್ತೆ ಮೇಡಮ್ ಎಲ್ತ್ ಬಗ್ಗೆನಾ ಅವರ್ನೆಸ್ ಕೊಡ್ತಾರೆ ನೀವು ಯಾವ ಥರ ಫುಡ್ ತಗೊಳ್ಬೇಕು ಯಾವ ನೀರೆಲ್ಲ ಯಾವ ಥರ ಇಂಟೆಕ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಹೇಳಿ ಕೊಡ್ತಾರೆ ಹಾಂ ಬ ಒಂದ್ಸಲ ಫ್ರೀ ಇದ್ದರೆ ಬನ್ನಿ ಮೇಡಮ್ ಇಲ್ಲಿಗೆ ಆಮೇಲೆ ನೀವು ಎಷ್ಟು ವೇಯ್ಟ್ ಇದ್ದೀನಿ ಅಂದಿರಿ ಓ ಸೆವೆಂಟಿ ಏಯ್ಟಿ ಅಂದ್ರೆ ನಿಮ್ಮ ಏಜಿಗೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕು ಐ ಟಿಗೆ ಒಂದು ಏನಿಲ್ಲ ಅಂದರು ನೀವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಜಿ ಲಾಸ್ ಆಗಲೇಬೇಕು ಫ್ರೀ ಆದ ಮೇಲೆ ಬನ್ನಿ ಮೇಡಮ್ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಅದು ಯಾವ ಥರ ಅಂತ ನಾವು ಹೇಳಿ ಕೊಡ್ತೀವಿ ಓಕೆ ಒಂದು ಫುಡ್ಡಿಂದ ನೀವು ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅಷ್ಟೇ ಬೇರೆ ಏನೂ ಇರೋಲ್ಲ ನೀವು ಬನ್ನಿ ಮೇಡಮ್ ಫ್ರೀ ಮಾಡ್ಕೊಂಡು ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್